ಎಮ್ಮೆ ತಗೋಂಬಂದ್ವಿ ಎಮ್ಮೆ ಒಂದು ನಾಲ್ಕು ಎಮ್ಮೆ ಅದಾವ ಅವ್ನ ಸಂಪಾದ್ಸ್ತೀವಿ ದನ್ಗಳು ಒಡ್ಯಾಕ ಒಡಿತೀ ಮೇಯಕ್ಕೆ ಆಮೇಲೆ ಹಾಲು ಕೊಡ್ತಾವ ಹಾಲನ್ನ ಡೇರಿಗಾಕ್ತೀವಿ ಡೇರಿಯಾಗಿ ಹಾಕ್ಯಂದಿ ಮತ್ತು ಇದುದ್ದು ಬದುದ್ದು ಎಲ್ಲ ನಾವು ಹೊರಗಡೆ ಮಾರ್ತೀವಿ ಆಮೇಲೆ ಬೆಣ್ಣೆ ಗಿಣ್ಣೆ ಮಾರ್ತೀವಿ ಊಟನು ಮಜ್ಜಿಗೆ ಮೊಸರು ಎಲ್ಲ ಊಟ ಮಾಡ್ತೀವಿ ಅದರಿಂದ ಸಾಕಿ ಮತ್ತೆ ಮಾರ್ತೀವಿ ಮಾರಿ ಮತ್ತೆ ಎಮ್ಮೆ ತಗೊಂಬರ್ತೀವಿ ತಗೊಂಬಂದು ನಮಗೆ ಭಾಳ ಅನುಕೂಲ ಐತಿ ಯಾಕೆಂದರೆ ರೈತರಿಗೆ ಎಮ್ಮಿನೆ ಭಾಳ ಮುಖ್ಯ ಸಗಣಿ ಬೇಕು ಗೊಬ್ರುಕ್ಕ ಹೊಲುಗುಳ್ಗೆ ಕೃಷಿ ಮಾಡಕ್ಕ ಅದ್ರ ಬಗ್ಗೆನೇ ಆಮೇಲೆ ಕುರಿಗಳು ತರ್ತೀವಿ ಕುರಿ ತಗೋಂಬಂದು ಸಣ್ಣವು ಆರು ಸಾವಿರ ಏಳು ಸಾವಿರ ರೂಪಾಯಿ ಕುರಿ ತರ್ತೀವಿ ಕುರಿ ತಗೋಂಬಂದು ಅವನ್ನೆಲ್ಲ ದೊಡ್ಡ್ವಾಗಿಂದೆ ಹದಿನೈದು ಹದಿನಾರು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರ್ತೀವಿ ಮಾರಿಂದೆ ಮತ್ತು ದುಡ್ಡು ತಗಂದ್ ಹೊಯ್ ಮತ್ತೆ ಕುರಿ ತಕೊಂಬರ್ತೀವಿ ಈ ಥರ ನಾವು ಕುರಿಗಳು ತಂದು ತಂದು ಸಾ ಸು ಸಾಕಿ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಹದಿನೆಂಟು ಸಾವಿರ ಈ ಥರ ನಾವು ಮಾರ್ತೀವಿ ನಾಯಿ ಸಾಕ್ತೀವಿ ನಾಯಿ ಯಾಕಂದ್ರೆ ಮನೆ ಮುಂದೆ ನಮಗೆ ರೈತ್ರಿಗೆ ಬೇಕೇ ಬೇಕೇ ಬೇಕು ಯಾರೇ ಬರಲಿ ಯಾರೇ ಹೋಗಲಿ ಆಮೇಲೆ ಕಳ್ರು ಕಾಟ ಮತ್ತು ದನ್ಗಳ ಕಾಟ ಅದಕ್ಕಾಗಿನೇ ನಾಯಿನು ಸಾಕ್ತೀವಿ ನಾಯಿ ಸಾಕಿದರೆ ನಮಗೊಂದು ಭದ್ರವಾದಂಥ ಒಂದು ಇದು ಇದ್ದಂಗ